ನಾನು ನನಗೆ ಇಬ್ಬರು ಸಹೋದರರಿದ್ದಾರೆ ನನಗೆ ಒಬ್ಬರು ಸಹೋದರಿ ಇದ್ದಳು ಅವಳು ಹುಟ್ಟಿದ ಮೂರೇ ತಿಂಗಳಿಗೆ ತೀರಿ ಹೋದಳು ಅವಳು ಇದ್ದಿದ್ದರೆ ನನಗಿಂತ ತುಂಬ ಸುಂದರವಾಗಿ ಇರ್ತಾಯಿದ್ದಳೋ ಏನೋ ಗೊತ್ತಿಲ್ಲ ಆವಾಗ ಚಿಕ್ಕ ಮಗುವಿನಲ್ಲಿಯೇ ಅವಳು ತುಂಬ ಸುಂದರವಾಗಿದ್ದಳು ಅಂತ ನಮ್ಮ ತಾಯಿ ಹೇಳ್ತಾಯಿದ್ದರು ಆಗಿಂದಾಗೇ ನೆನೆಸ್ಕೊಳ್ತಾನೆ ಇರ್ತಾರೆ ದೇವರು ಕೊಟ್ಟು ನನ್ನ ತಂಗಿಯನ್ನು ಕಿತ್ತುಕೊಂಡನು ನನ್ನ ನನಗೆ ಇನ್ನು ಇಬ್ಬರು ಸಹೋದರರಿದ್ದಾರೆ ಸಹೋದರರು ತುಂಬ ವ್ಯತ್ಯಾಸ ಇದೆ ನಮ್ಮ ಅವನು ನನ್ನ ತಮ್ಮನವ್ರು ಇಬ್ಬರೂನು ಅವರ ಇಬ್ಬರ ಗುಣದಲ್ಲೂ ಸಹ ಇಬ್ಬರು ತಮ್ಮ ಆದರು ಸಹ ಗುಣದಲ್ಲಿ ತುಂಬ ವ್ಯತ್ಯಾಸವಿದೆ ಒಬ್ಬ ಗುಣ ಗುಣದಲ್ಲಿ ನನ್ನ ಹಾಗೆ ಇದ್ದು ಇದ್ದರೂ ಸಹ ಗುಣದಲ್ಲಿ ಮಾತ್ರ ತುಂಬ ವ್ಯತ್ಯಾಸ ಇದೆ ನನ್ನ ಸಹೋದರನಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಸ್ವಭಾವಗಳಲ್ಲಿ ಹೋಲಿಕೆ ಎಂದು ಒಂದು ಚೂರು ಸಹ ಇರುವುದಿಲ್ಲ ಅವನಿಗೆ ಒಬ್ಬನೇ ಇರುವಂತಹದ್ದು ಸಕ್ ರಕ್ತ ಸಂಬಂಧದ ಬೆಲೆ ಅವನಿಗೆ ತಿಳಿದಿಲ್ಲ ಯಾವುದೇ ರೀತಿಯ ಜನಸಂದಣಿ ಅಂದರೆ ನಮ್ಮ ಊರಿಗೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳ್ತಾರಲ್ಲ ಹಾಗೆ ಅವನು ನಮ್ಮ ಮನೆಯವರ ಯೋಗಕ್ಷೇಮ ವಿಚಾರಗಳನ್ನು ಇದು ಮಾಡುವ ಬದಲು ಬೇರೆಯವರ ಅಂದರೆ ಫ್ರೆಂಡ್ಶಿಪ್ ಹೊರಗಿನವರ ಸಹವಾಸವೇ ಜಾಸ್ತಿ ಅವನು ಬೇರೆ ನಮ್ಮ ಮನೆಯವರಿಗೆ ಮಾಡುವುದಕ್ಕಿಂತ ಹೊರಗಿನವರಿಗೆ ಮಾಡುವುದೇ ಹೆಚ್ಚು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಯಾರಿಗೆ ಏನೇ ತೊಂದರೆ ಆದರೂ ಬೇರೆಯವರಿಂದ ಫೋನ್ ಬಂದರೆ ಸಾಕು ಅಲ್ಲಿಗೆ ಓಡಿ ಹೋಗುತ್ತಾನೆ ಅವನು ತುಂಬ ಮೃದು ಹೃದಯದವನು ಯಾರನ್ನೂ ಸಹ ಅಲ್ಲಗಳೆಯುವ ಸ್ವಭಾವದವನಲ್ಲ ಅವನಿಗೆ ತಾ ನಮ್ಮ ತಾಯಿ ಎಂದರೆ ತುಂಬ ಪ್ರೀತಿ ನಮ್ಮ ತಂದೆಯನ್ನು ಸಹ ಕಂಡರೆ ತುಂಬ ಪ್ರೀತಿಯಿತ್ತು ಅವರು ತೀರಿ ಹೋಗಿ ಏಳು ವರ್ಷವೇ ಕಳೆದು ಹೋಗಿತ್ತು ಆಗ ನಮ್ಮ ತಂದೆ ತೀರಿ ಹೋದಾಗಿನಿಂದ ನನ್ನ ತಮ್ಮ ನಮ್ಮ ತಾಯಿಯನ್ನು ನಮ್ಮ ತಂದೆ ನೋಡಿಕೊಳ್ಳುವ ರೀತಿಗಿಂತ ಹೆಚ್ಚಾಗಿ ನೋಡಿಕೊಳ್ಳಬೇಕೆಂಬುದು ಅವನ ದೊಡ್ಡ ಆಸೆ ನಮ್ಮ ತಾಯಿಯನ್ನು ಅಷ್ಟೇ ಮಟ್ಟಿಗೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ನಮ್ಮ ತಾಯಿಗೆ ಸ್ವಲ್ಪ ಹುಷಾರಿಲ್ಲ ಅಂದರೂ ಸಹ ಎಲ್ಲ ಸಕಾರ್ಯ ಎಲ್ಲವನ್ನು ಬಿಟ್ಟು ಇರುತ್ತಾನೆ ಆದರೆ ಬೇರೆಯವರ ಬಗ್ಗೆ ಅಷ್ಟು ಕಾಳಜಿ ತೋರಿಸುವುದಿಲ್ಲ ಉದಾಹರಣೆ ತನ್ನ ಮಕ್ಕಳು ತನ್ನ ತಾ ಹೆಂಡತಿ ಆಮೇಲೆ ಹಾಗೆ ನಾನು ಅಕ್ಕ ನಾನು ಸ್ವಂತ ಅಕ್ಕ ಆದರೂ ಸಹ ನಮ್ಮ ಬಗ್ಗೆ ಅಷ್ಟು ಕಾಳಜಿ ತೋರಿಸುವುದಿಲ್ಲ ಆದರೆ ನಮ್ಮ ತಾಯಿಯ ಬಗ್ಗೆ ಮಾತ್ರ ತುಂಬ ಕಾಳಜಿಯನ್ನು ತೋರಿಸ್ತಾನೆ ಅವನಿಗೆ ಹೆಂಡತಿ ಮಕ್ಕಳು ಇಬ್ಬರು ಮಕ್ಕಳು ಇದ್ದಾರೆ ಒಬ್ಬ ಎ ಮುದ್ದಾದ ಹೆಂಡತಿ ಇದ್ದಾರೆ ಅವರು ಅವರ ನಮ್ಮ ತಾಯಿಯ ಬಗ್ಗೆ ಕೇರ್ ಮಾಡುವ ಹಾಗೆ ಬೇರೆಯವರ ಜೊತೆ ಅಷ್ಟು ಕೇರ್ ಮಾಡುವುದಿಲ್ಲ ಆದರೆ ಫ್ರೆಂಡ್ಶಿಪ್ಪು ಅಂದರೆ ತಮ್ಮ ತನ್ನ ಜೀವವನ್ನು ಬೇಕಾದ್ರೂ ಕೊಡುವಷ್ಟು ಇದಾಗಿರುತ್ತಾನೆ ಸಾಮರ್ಥ್ಯ ಹೊಂದಿರುತ್ತಾನೆ ಅವನಿಗೆ ಯಾವುದೇ ರೀತಿಯ ಫ್ರೆಂಡ್ಶಿಪ್ಪು ಅಂದರೆ ತುಮ್ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ ನೀಡು ಫ್ರೆಂಡ್ಶಿಪ್ ನೀಡು ಅಂತಾರಲ್ಲ ಆ ರೀತಿಯ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಆಮೇಲೆ ಯಾವುದೇ ರೀತಿಯ ಜಗಳಗಳಿಗೆ ಸಹ ಕಲಹಗಳಿಗೆ ಹೋಗೋದಿಲ್ಲ ಅವನು ತುಂಬ ಸ್ವಭಾವದಲ್ಲಿ ಮೃದು ಸ್ವಭಾವದವನು ಅಂತಹ ಒರಟು ಸ್ವಭಾವದವನಲ್ಲ ಆದರೆ ಒಬ್ಬ ಅವನು ತುಂಬ ಕಡಿಮೆ ಮಾತನಾಡುತ್ತಾನೆ ಕಡಿಮೆ ಮಾತನಾಡಿದರು ಅವನು ಅಪರೂಪ ಮಾತನಾಡುವುದು ತುಂಬನೇ ಅಪರೂಪ ಆದರೆ ಅಪರೂಪಕ್ಕೆ ಮಾತಾಡಲು ಲಕ್ಷಕ್ಕೆ ಒಂದು ಮಾತು ಅಂತ ಹೇಳ್ತಾರಲ್ಲ ಆ ರೀತಿಯ ಲಕ್ಷಕ್ಕೆ ಒಂದು ಮಾತು ಮಾತ್ರ ಅವನು ಮಾತಾಡೋದು ಅವನ ಅವನಿಗೆ ತುಂಬ ಇಷ್ಟವಾದದ್ದು ಖಾರ ತಿಂಡಿಗಳು ಆಮೇಲೆ ಅವ್ನ ಹೋಟೆಲ್ ತಿಂಡಿಗಳನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ ಮನೆಯ ಊಟವನ್ನು ತುಂಬ ಇಷ್ಟಪಡುತ್ತಾನೆ ಅವನು ಒಳ್ಳೆಯ ರೀತಿಯ ಬಟ್ಟೆ ಬಟ್ಟೆಗಳ ಮೇಲೆ ಅಷ್ಟೊಂದು ಆಸೆಗಳಿರುವುದಿಲ್ಲ ಅವನು ಒಳ್ಳೆ ರೀತಿಯ ಇಂಥ ಶೋಕಿಯೇ ಮಾಡಬೇಕು ಇಂಥ ಬಟ್ಟೆಗಳೇ ಹಾಕೊಳ್ಬೇಕು ಅನ್ನೋ ಒಂದು ಮನೋಭಾವನೆ ಅವನಲ್ಲಿ ಇಲ್ಲ ಅವನು ತುಂಬ ಒಳ್ಳೆಯವನು ಇನ್ನು ನನ್ನ ಕಿರಿಯ ತಮ್ಮ ಅವನು ತುಂಬ ಒಳ್ಳೆಯ ಅವನು ಆದರೆ ಅವನ ಸ್ವಭಾವಕ್ಕೂ ನನ್ನ ಹಿರಿಯ ತಮ್ಮನ ಸ್ವಭಾವಕ್ಕೂ ತುಂಬ ವ್ಯತ್ಯಾಸವಿದೆ ಇಬ್ಬರು ವಿರುದ್ಧ ದಿಕ್ಕುಗಳು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನುವ ಹಾಗೆ ತುಂಬ ವಿರುದ್ಧ ದಿಕ್ಕಿನವರು ಅವನು ಹೊರೆಯ ತುಂಬ ಹೊರಗಿನವರನ್ನೇ ನಂಬುವುದು ಜಾಸ್ತಿ ಮನೆಯವ್ರನ್ನ ನಂಬುವುದು ಕಡಿಮೆ ಅವನು ಹೊರಗಿನವ್ರಿಗೆ ಹೆಚ್ಚು ಬೆಲೆಯನ್ನು ಕೊಡುತ್ತಾನೆ ಮನೆಯವರಿಗೆ ಅಷ್ಟು ಬೆಲೆಯನ್ನು ಕೊಡುವುದಿಲ್ಲ ಈಗಲೂ ಸಹ ಅವನು ನಮ್ಮ ಜೊತೆಯಲ್ಲಿಲ್ಲ ಬೇರೆಯವರ ಅವ್ನ ಸ್ನೇಹಿತರ ಜೊತೆಯಲ್ಲೇ ಉಳಿದಿದ್ದಾನೆ ಬೇರೆ ಅವನ ಅವ್ನಿಗೆ ಇಷ್ಟ ಬಂದ ಹಾಗೆ ಇರುತ್ತಾನೆ ಹೊರ್ತು ನಮ್ಮ ಇಷ್ಟದ ಹಾಗೆ ನಡೆಯುವುದೇ ಇಲ್ಲ ಅವನು ತುಂಬ ಸ್ವಭಾವದಲ್ಲಿ ಲಕ್ಷಣದಲ್ಲಿ ಹುಡುಗಿಯಾಗಿದ್ದರೆ ನಿಜವಾಗಲೂ ನನ್ನ ಹೋಲಿಕೆಯೇ ಹೋಲುತ್ತಾ ಇದ್ದ ಏನೋ ನಿಜವಾಗಲೂ ಅವ್ನಿಗೆ ಹೆಣ್ಣಿನ ರೀತಿ ಮೇಕಪ್ ಮಾಡಿದ್ರೆ ತಲೆ ಬಾಚಿದರೆ ವಿಗ್ಗನ್ನು ಹಾಕಿದರೆ ಸೇಮ್ ನನ್ನ ಹಾಗೆ ಇರುತ್ತಾನೆ ಹೋಲಿಕೇಲಿ ನನ್ನನ್ನೇ ಹೋಲುತ್ತಾನೆ ಆದರೆ ಹುಡುಗ ಅನ್ನುವುದನ್ನು ಬಿಟ್ಟರೆ ಅವನು ಸ್ವಭಾವದಲ್ಲಿ ಹೆಣ್ಣು ಮಕ್ಕಳ ರೀತಿಯೇ ಮರುಗುವುದು ಜಾಸ್ತಿ ಕೆಲವೊಂದು ಮಾರಿ ಮರುಗುವುದಿಲ್ಲ ಕಠೋರವಾಗಿ ನಡ್ಕೊಳ್ತಾನೆ ಅವನಿಗೆ ಅವನು ಸ್ನ ನಮ್ಮ ತಂದೆಯವರು ತೀರಿಕೊಳ್ಳುವ ಸಮಯದಲ್ಲೂ ಸಹ ನಮ್ಮ ಜೊತೆ ಇರಲಿಲ್ಲ ನಮ್ಮ ತಂದೆಯವರು ತೀರಿಕೊಂಡಾಗ ತುಂಬ ತೊಂದರೆಯಲ್ಲಿದ್ದೇವೆ ಆವಾಗ ಅವನು ಸಹ ಬೇರೆ ಕಡೆಯಿಂದ ಬಂದು ನಮ್ಮ ತಂದೆಯವರ ಮುಖ ನೋಡಿದ ಅವನು ಬಂದ ಮೇಲೆಯೇ ನಮ್ಮ ತಂದೆಯವರು ತೀರಿ ಹೋದರು ಅವನ ಯೋಚನೆಯಲ್ಲೇ ಅರ್ಧ ಹುಷಾರಿಲ್ಲದೆ ಹುಷಾರು ತಪ್ಪಿದ್ದರು ನಮ್ಮ ತಂದೆ ಹೀಗಿರುವಾಗ ಏನನ್ನು ಹೇಳೋದು ಆದರೆ ಹೋಲಿಕೆಯಲ್ಲಿ ಮಾತ್ರ ಇಬ್ಬರು ತದ್ವಿರುದ್ಧ ನಮ್ಮ ಮೂರು ಜನರಿಗೆ ಮೂರು ಜನರ ಹೋಲಿಕೆಯೂ ತುಂಬ ವಿಚಿತ್ರ ಒಬ್ಬರ ಗುಣ ಒಬ್ಬರಿಗೆ ಹೋಲುವುದಿಲ್ಲ ಈಗ ನಮ್ಮ ನನ್ನ ಹಾಗೆ ಯಾರು ಸಹ ಬೇರೆ ನಮ್ಮ ಕಷ್ಟ ನಷ್ಟ ಯಾವುದು ಸಹ ಅವರುಗಳಿಗಿಲ್ಲ ಅವು ಅವರು ಚೆನ್ನಾಗಿರಲಿ ಅಂತಲೇ ನಾನು ದೇವರಲ್ಲಿ ಕೇಳಿಕೊಳ್ತೇನೆ ಅವರು ಇದ್ದಷ್ಟು ಒಳ್ಳೆಯದೇ ಅವರ ಅದು ಅವರು ಚೆನ್ನಾಗಿದ್ದಷ್ಟು ನನಗೂ ಒಳ್ಳೆಯದೇ ನನ್ನ ತವರು ಮನೆಯವರು ನನ್ನ ಸಹೋದರರು ತುಂಬ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ ಅಷ್ಟೇ ನನ್ನ ಇದು ಮುಂದಿನ ದಿನಗಳಲ್ಲಿ ನಮ್ಮಮ್ಮನ ನೋಡಿಕೋ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಂಡು ಅವರು ಸಹ ಆರೋಗ್ಯವಾಗಿರಲಿ ಹೆಂಡ್ತಿ ಮಕ್ಳನ್ನ ನೋಡ್ಕೊಂಡು ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಇದು ನನ್ನ ಸಹೋದರರರು ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಅವ್ರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳೋದೇ ನನ್ನ ವಿಷಯ ಜೊತೆಗೆ ನನ್ನ ಸಹೋದರರು ಸಹ ನನ್ನ ಕಷ್ಟಕ್ಕೆ ಆಗೋದೇ ಇಲ್ಲ ಅಂಥೇಳೋದಿಲ್ಲ ಕೇಳೋದಾದರೆ ಇಲ್ಲ ಅನ್ನೋ ಒಂದು ಸ್ವಭಾವ ಅವರಲ್ಲಿಲ್ಲ ಆದರೆ ನಾನೇ ಕೇಳೋದಕ್ಕೆ ಹಿಂದು ಮುಂದು ನೋಡುತ್ತೇನೆ ನಮಗೆ ಕಷ್ಟ ಅಂದಾಗ ಅವರನ್ನ ಬಿಟ್ಟು ನನ್ನ ಸಹೋದರರನ್ನ ಬಿಟ್ಟು ಬೇರೆಯವ್ರನ್ನ ಕೇಳೋದಕ್ಕೆ ಆಗೋಲ್ಲ ಆದರೆ ನನಗಿಂತ ಕಿರಿಯವ್ರ ಹತ್ರ ಕೇಳಬೇಕಲ್ಲ ಅನ್ನೋ ಒಂದು ಮನೋಭಾವನೆ ನನ್ನಲ್ಲೇ ಉಳಿದು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ನಾನು ಅವರ ಅವ್ರ ಜೊತೆ ಹಂಚ್ಕೊಳ್ಳೋದಿಲ್ಲ ಆದ್ದರಿಂದ ನನ್ನ ಸಹೋದರರು ಚೆನ್ನಾಗಿರಲಿ ಅನ್ನೋದೇ ನನ್ನ ಒಳ್ಳೆಯ ಉದ್ದೇಶ ಅಷ್ಟೇ ನನ್ನ ಸಹೋದರರು ತುಂಬ ಚೆನ್ನಾಗಿ ಇರಲಿ ಹಾಗೆಯೇ ಚೆನ್ನಾಗಿ ಓದಿಕೊಂಡು ನನ್ನಮ್ಮ ಒಳ್ಳೆಯ ಉದ್ಯೋಗದಲ್ಲಿದ್ದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಲಿ ಅನ್ನೋದೇ ನನ್ನ ನಿಜವಾದ ಹಾರೈಕೆ ನನ್ನ ಸಹೋದರರು ನನಗೂ ತುಂಬನೇ ವ್ಯತ್ಯಾಸಗಳು ಆಲೋಚನೆಗಳಲ್ಲಿ ತುಂಬನೇ ವ್ಯತ್ಯಾಸ ಅವನು ಅವನ ಯೋಚನೆಗಳೇ ಬೇರೆ ಆಲೋಚನೆಗಳೇ ಬೇರೆ ಅವನು ತುಂಬ ಮೆಚೂರ್ಡಾಗಿ ಯೋಚನೆಗಳನ್ನ ಮಾಡ್ತಾನೆ ಅವನಷ್ಟು ಮೆಚೂರ್ಡಾಗಿ ನಾವು ಯೋಚನೆನ ಮಾಡೋಕೆ ನನಗೆ ಬರೋದೇ ಇಲ್ಲ ಏಕೆಂದ್ರೆ ಅವನು ಚಿಕ್ಕವನಾದರೂ ಸಹ ಅವನಷ್ಟು ಲೆಕ್ಕಚಾರ ಅವನಷ್ಟು ಜೀವ್ನದ ಬಗ್ಗೆ ಅರಿವು ನನಗೆ ಇಲ್ವೇ ಇಲ್ಲ ಅವನಷ್ಟು ತಿಳುವಳಿಕೆಯೂ ಸಹ ನನ್ನ ಹತ್ರ ಇಲ್ಲ ಅವನು ತುಂಬ ಒಳ್ಳೆಯ ಸಹೋದರ ಅಂತ ಸಹ ಹೇಳಬಹುದು